ಅಲೋ ಅಲೋ ಸರ್ ನಮಸ್ಕಾರ ಶಿವ್ಕುಮಾರ್ ಅವರಾ ಸರ್ ಇದು ನಿಮ್ಮದು ಫೋಟೋಗ್ರಾಫ್ ಸ್ಟುಡಿಯೋ ಇದೆ ಅಲ್ಲವ ಸರ್ ನಮ್ಮದು ಮದುವೆ ಡಿಸೆಂಬರ್ ನೆಕ್ಸ್ಟು ಜನವರಿ ಹದಿನಾಲ್ಕು ಮತ್ತು ಹದಿನೈದು ತಾರೀಕು ಮದುವೆಯಿತ್ತು ಹಾಂ ಅದಕ್ಕು ಮುಂಚೆ ಪ್ರಿ ವೆಡ್ಡಿಂಗ್ ಶೂಟ್ ಮಾಡ್ಸೋಣ ಅಂತೇಳಿ ಅಂದ್ಕೊಂಡಿದ್ದೋ ನೀವು ಪ್ರಿ ವೆಡ್ಡಿಂಗ್ ಶೂಟ್ ಮಾಡ್ತೀರಾ ಅಂತ ಗೊತ್ತಾಯಿತು ಅದಕ್ಕೆ ಫೋನ್ ಮಾಡಿದೋ ಸರ್ ಯಾವ ರೀತಿಯಿದೆ ಸರ್ ಪ್ಯಾಕೇಜ್ ಎಲ್ಲ ಹಾಂ ಅದೇ ಸರ್ ಇದೆ ಬಟ್ ಒಳ್ಳೆ ಐ ಕ್ವಾಲಿಟಿಯಾಗೆ ಒಳ್ಳೆ ಪ್ಲೇಸಸ್ಗಳ್ಗೆ ಕರ್ಕೊಂಡು ಹೋಗಿ ಈಗ ಫಾರ್ ಎಕ್ಸಾಂಪಲ್ ಅಂದರೆ ಬೀಚಸ್ಗಳಲ್ಲಿ ವಿಡಿಯೋ ಶೂಟಿಂಗು ಮತ್ತು ಫೋಟೋಸ್ ಎರಡು ಮಾಡಬೇಕು ಆಗಿದೆ ನಮಗೆ ಹಾಂ ಮತ್ತು ಯಾವುದಾರ ಒಂದು ಸಾಂಗ್ ರಿಲೇಟೆಡ್ ಆಗೇ ಫಾರ್ ಎಕ್ಸಾಂಪಲ್ ಹೆಂಗ್ ಹೇಳ್ಬೇಕು ಅಂದರೆ ಕಾಂತರ ಮೂವೀಲಿ ಸಿಂಗಾರ ಸಿರಿ ಹಂಗ್ ಬರತ್ತಲ್ವ ಆ ರೀತಿ ನಮ್ದೊಂದು ವಿಡಿಯೋ ಶೂಟಿಂಗ್ ಮಾಡಿಕೊಡ್ಬೇಕು ಮತ್ತು ಒಂದು ಬೀಚ್ಗಳಲ್ಲಿ ಯಾವುದಾರ ಇನ್ನೊಂದು ಯಾವುದಾರ ಸಾಂಗ್ ಹಾಕಿ ಕನ್ನಡ ಸಾಂಗಲ್ಲಿ ಮಾಡಿ ಮತ್ತು ಒಳ್ಳೇ ವಾ ಬ ಯಾವುದಾರ ಬೆಟ್ಟದಲ್ಲಿ ಕರ್ಕೊಂಡು ಹೋಗಿ ಇಲ್ದಿದ್ರೆ ಆ ರೀತಿ ಮಾ ಎಷ್ಟು ಆಗುತ್ತೆ ಸರ್ ಅಮೌಂಟು

ಹಾಂ ನಿಮ್ದು ಆಪಿಸ್ ಎಲ್ಲಿದೆ ಸರ್ ಅದು ಆಫೀಸು ಮಂಡ್ಯದಲ್ಲಿ ಐತೆನಾ ಮಂಡ್ಯದಲ್ಲಿ ಯಾವ್ ಏರಿಯಾದಲ್ಲಿ ಇದೆ ಸರ್ ಅದು ಹಾಂ ಗಾಂದಿ ನಗರ ಹಾಂ ಮೂರನೆ ಕ್ರಾಸು ಆದರೆ ಸರ್ ಇದು ನಮಗೆ ಇದು ಓಕೆ ಓಕೆ ಇದು ಅಡ್ರೆಸ್ ಕೊಟ್ಟಿರಿ ನಮಗೆ ರಿಲೆಯಲೇಬಲ್ ಡೇಟಲ್ಲಿ ಸಿಗಬೇಕಲ್ಲ ಸರ್ ನಮಗೆ ಸಂಡೇ ಸಟರ್ಡೆ ಆದರೆ ಬೆಟರು ಯಾಕೆ ಅಂದರೆ ನಾವು ಡ್ಯೂಟಿಗೆ ಓಗ್ತಾ ಇರೋದರಿಂದ ಬೇಟರಾಗುತ್ತೆ ಅಂದರೆ ನಮಗೆ ಟು ಡೇಸ್ ಅಲ್ಲಿ ಮಾಡ್ಕೊಡ್ಬೇಕು ಸರ್ ಇಲ್ಲಂದರೆ ನಾವು ಸಂಡೇ ಮುಗೀತು ಅಂದ ಮೇಲೆ ಡ್ಯೂಟಿಗೆ ಹೋಗ್ಬೇಕಾಗತ್ತೆ ಅಲ್ಲ ಸರ್ ನಮ್ಗೆ ಎಷ್ಟು ಆಗುತ್ತೆ ಎಸ್ಟಿಮೇಟ್ ಅಂದಾಜು ಅಮೌಂಟ್ ಅಂತ ಹೇಳದ್ರೆ ನಾಳೆ ಓಪನ್ ಇದೆಯಾ ಸರ್ ಆಪೀಸು ಓಕೆ ಸರ್ ನಾಳೆ ಬಂದು ಭೇಟಿ ಮಾಡ್ತೀನಿ ತ್ಯಾಂಕ್ ಯು ಸರ್